ನನ್ನ ನೆಚ್ಚಿನ ಈಜುವಿಕೆ ಅಂದರೆ ಸ್ಥಳ ಅಂದರೆ ನನಗೆ ಈ ಸಣ್ಣ ಸಣ್ಣ ಒಂದು ಕೊ ಕೊಳ ಕೆರೆಯಲ್ಲಿ ನನಗೆ ಈಜುವುದಂದ್ರೆ ತುಂಬ ಇದು ಅಂದರೆ ನಾವೆಲ್ಲ ಬೀಚಿಗೆಲ್ಲ ಹೋಗ್ತೇವೆ ಅಲ್ಲಿ ಕೆಲವರು ನೋಡುವಾಗ ನನಗೆ ತುಂಬ ಆಸೆ ಕೂಡ ಆಗ್ತದೆ ಹೆದರಿಕೆ ಕೂಡ ಆಗ್ತದೆ ಅಂದರೆ ತುಂಬ ಜನ ದೂರ ದೂರ ನಡುವಿಗೆ ಹೋಗ್ತಾರೆ ನಾನು ನನ್ನನ್ನು ಸಹ ಕರಕೊಂಡು ಒಂದು ಎರಡು ಸರ್ತಿ ಸಲ ಹೋಗಿದ್ದೆ ನಾನು ಆದರೆ ಅಲ್ಲಿ ಮುಳುಗುವಂತಹ ಒಂದು ನೀರೆಲ್ಲ ಒಳ್ಳೆಯದು ಹಾಗೆ ಮಾಡಿದರೆ ಅಂತ್ಹೇಳಿ ಮನೆಯವ್ರ ಕರ್ಕೊಂಡ್ಹೋಗಿ ಮುಳುಗಿಸ್ತಾರೆ ಆದರು ನನಗೆ ತುಂಬ ಹೆದರಿಕೆ ನಾನು ಕಾ ಕೈಯಲ್ಲಿಡಕೊಂಡು ಕೂಡ ಈಚೆ ಬರ್ತಾಯಿದ್ದೆ ಅಂದರೆ ಅದು ಸಹ ನನಗೆ ಈ ಈಜಲು ಬರುವುದಿಲ್ಲ ಬಟ್ ನಾನು ಎಷ್ಟು ಸಲ ಒಂದು ಕೊಡಪಾನವನ್ನು ಇಟ್ಟು ಎದ್ರುಗಡೆ ಇಟ್ಟು ಹೀಗೆ ಎಲ್ಲ ಕಾಲೆಲ್ಲ ಅಲ್ಲಾಡಿಸಿ ಸ್ವಲ್ಪ ಇದುಮಾಡ್ತಾಯಿದ್ದೆ ನನಗೆ ತುಂಬ ಇಷ್ಟ ಈಜು ಅಂದರೆ ಆದರೆ ನನಗೆ ಈಜ್ಲಿಕ್ಕೆ ಈಜಲಿಕ್ಕೆ ಬರುವುದಿಲ್ಲ ನೀರು ಅಂದರೆ ಈ ಸಣ್ಣ ಸಣ್ಣ ಕೆರೆ ಈ ರೀತಿಯೆಲ್ಲ ಹೋಗಿ ನಾನು ತುಂಬ ಇದ್ಮಾಡ್ತಾಯಿದ್ದೆ ಮಾಡಿದೆ ಅಂದರೆ ನನ್ನ ಮಕ್ಕಳು ಸಹ ಹೋಗಿ ಸ್ವಲ್ಪ ಕಾಲನ್ನೆಲ್ಲ ಬಡಿಯುವುದು ಹೀಗೆಲ್ಲಾ ಕಲಿಸ್ತಾಯಿದ್ದರು ಹಾಗೆ ಆ ರೀತಿ ನನಗೆ ತುಂಬ ಇಷ್ಟ ಅಂದರೆ ಈಜುವುದು ಅಂದರೆ ಈಜು ಈಗ ಮತ್ತೆ ಕೆಲವೆಲ್ಲ ಈ ಇದೆಲ್ಲ ಈಜುವುದು ಈಗೆಲ್ಲ ಬಂದಿದೆ ಅದು ಕೂಡ ನಮಗೆ ಸರಿ ಕಾಣಲ್ಲ ಅದು ಆದರೆ ಈ ಕೊಳವೆಲ್ಲ ನೀರು ಹರಿದು ಹೋಗುವ ನೀರು ಅದು ಒಸರು ಹೊಸ ನೀರಾಗಿರ್ತದೆ ಅದು ಒಸರಿನಾಗೆ ಬರುತ್ತಾ ಇರುವಂಥ ಕೊಳ ನೀರು ಹೀಗೆ ನನಗೆ ಈಜುವುದಂದ್ರೆ ತುಂಬ ಇಷ್ಟ ಆದ್ರೂ ಸ್ವಲ್ಪ ಹೆದರಿಕೆ ಸ್ವಲ್ಪ ಜಾಸ್ತಿ ನೀರಿಂದು ಮತ್ತು ಈಗ ತುಂಬ ಜನ ಅಲ್ಲಿ ಈಜುವುದು ನೋಡುವಾಗ ನನಗೆ ಓ ನಾನು ಸಹ ಹಾಗೇ ಹಾ ಆ ರೀತಿ ಮಾಡಬೇಕು ಅಂತ ಹೇಳಿ ನಾನು ತುಂಬ ಸಲ ಟ್ರೈ ಮಾಡಿದೆ ಈಗ ಕೂಡ ನಾನು ಎಲ್ಲಿಗಾದರು ಇದ್ದರೆ ಕೆರೆ ಯಾರಿಗಾರಾದ್ರೂ ಕರೆದ್ರೆ ನಾನು ಬರುವುದಿಲ್ಲ ಅಂತ ಹೇಳುವುದಿಲ್ಲ ಬರ್ತೇನೆ ನನಗೆ ಸ್ವಲ್ಪ ಈಜು ಕಲಿಸಿ ಈಜು ಬರಬೇಕು ನನಗೆ ಅಂತ ಹೇಳಿ ಆ ರೀತಿಯೆಲ್ಲ ನಮ್ಮ ಸಮೀಪದಲ್ಲಿ ಅಂದರೆ ಇದೆ ಎಂಥ ಮೊದಲಿನವರು ಎಂಥ ಒಂದು ಇದು ಹರಿಯುವ ಒಂದು ಕೆರೆಗೆ ಒಂದು ಇದು ಅಡ್ಡ ಕಟ್ಟಿ ಗದ್ದೆಯನ್ನೆಲ್ಲ ಗದ್ದೆಗೆ ನೀರು ಸೇದುವ ಸೇದುವ ಹಾಗೆ ಇದು ಈ ರೀತಿಯೆಲ್ಲ ಮಾಡ್ತಾಯಿದ್ದಾರೆ ಹಾಗೆ ನೀರೆಲ್ಲ ನಮ್ಮ ಹತ್ತಿರದಲ್ಲಿ ಇದೆ ಇಲ್ಲ ಅಂತೇನಿಲ್ಲ ನಮ್ಮ ಸಮೀಪದ ಹತ್ತಿರನೆ ಕೊಳ ಕೆರೆಯೆಲ್ಲ ಇದೆ ಮೊದಲೆಲ್ಲ ಅದರಲ್ಲಿ ಒಗೆಲಿಕ್ಕೆ ಅಂದರೆ ಬಟ್ಟೆ ಒಗೆಲಿಕ್ಕೆ ಸಹ ಹೋಗ್ತಿದ್ದೇವೆ ಕೆರೆಗೆ ಕೆರೆಗಳಿಗೆ ಅಲ್ಲಿ ಹೋಗಿ ನಾವೆಲ್ಲ ಸ್ನಾನ ಮಾಡಿಕೊಂಡು ಮತ್ತೆ ಸ್ವಲ್ಪ ಈಜು ಕಲಿಯುವ ಅಂತ್ಹೇಳಿ ತುಂಬ ಇದುಮಾಡ್ತಾ ಬರಬೇಕಂತ ಹೇಳಿ ಒಂದು ಎರಡು ಮೂರು ಜನ ಹೋಗಿ ಒಟ್ಟಾಗಿ ಹೋಗಿ ನಾವು ಅಲ್ಲಿ ಎಲ್ಲ ಸ್ನಾನ ಮಾಡಿ ಅಲ್ಲೆಲ್ಲ ಚ ಒದ್ದೆ ಬಟ್ಟೆ ಮಾಡಿ ಎಲ್ಲ ಚ ಇದು ಮಾಡಿ ತುಂಬ ನಮಗೆ ಇಂಟ್ರಸ್ಟಲ್ಲಿ ಇದುಮಾಡ್ತಾ ಬಂದಿದ್ದೇವೆ ನಾವು ಆ ರೀತಿಯೆಲ್ಲ ನಮಗೆ ನನಗೆ ತುಂಬ ಈಜುವಿಕೆ ಅಂದರೆ ತುಂಬ ನಮಗೆ ಇಷ್ಟ ಅಂದರೆ ಹಾಗೇ ನಾವು ಹೋಗ್ತಾ ಕೂಡ ಇದ್ದೆವು